ಹಲೋ ರೀ ಹಾಂ ರೀ ಸರ್ ಹೇಳಿ ರೀ ಹಾಂ ಹಾಂ ರೀ ನೆಂಪ್ಬಂತ್ ರೀ ಅದೇ ರೀ ಈಗ್ ಹ್ಯಾಂಗದೆ ರೀ ಮತ್ತೆ ಅದು ನೀವು ಎಷ್ಟು ಟ್ಯಾಬ್ಲೆಟ ಎಷ್ಟು ಟೈಮ್ ತೊಗೊಂಡಿರಿ ಹಾಂ ರೀ ಮತ್ತಿನ್ನು ಹೊರ್ಗಿಂದು ಏನ್ರ ತಿಂದಿರೇನು ರೀ ಅದು ಟ್ಯಾಬ್ಲೆಟ್ ಹಾಂ ರೀ ಮತ್ತೆ ಅಂದ್ರೆ ಈಗ ಸ್ಕ್ಯಾನಿಂಗ್ ಅವು ಮಾಡಿ ನೋಡ್ಬೇಕಾತದ್ ಮೇಜರ್ ಪ್ರಾಬ್ಲಮ್ ಅದಾನಂತ ಹಾಂ ಅದೇ ಪಸ್ಟ್ ನೀವು ಇದು ಬಂದು ಸ್ಕ್ಯಾನಿಂಗ್ ಅವು ಮಾಡದಿದ್ದರೆ ಬಾಡಿ ಚೆಕಪ್ ಅಂದರೂ ಅದೂ ರಿಪೋರ್ಟ್ ಬರದಾಗಣ ನಾ ಹೇಳ್ಬೋದು ರೀ ಮುಂದೇನು ಮಾಡ್ಬೇಕಂತ ಅಪ್ರಾಕ್ಸಿಮೇಟ್ ನೋಡಿರಿ ಅದು ಅದು ಚಕಪ್ಪಿಗಂದರೂ ಫೋರ್ ಟು ಫೈವ್ ತೌಸಂಡ್ ಬರ್ಬೋದು ರೀ ಮತ್ತೆ ಅದರ ಮ್ಯಾಲೆ ಏನು ರೀ ಮತ್ತೆ ನಿಮಗೆ ಏನು ರೀ ಪ್ರಾಬ್ಲಮ್ ಇತ್ತು ಅಂದ್ರೆ ಮತ್ತೆ ಮೇಜರ್ ಮತ್ತೆ ಹೆಚ್ಚಿಗೆ ಆಗ್ತದ್ ರೀ ಅದು ರೊಕ್ಕ ನೋಡಿ ರೀ ಅದ್ರೊಳಗೆ ಭಾಳ ಇಲ್ಲರೆ ನೀವು ಸ್ಕ್ಯಾನಿಂಗ್ ಮಾಡ್ಸ್ಬೇಕು ರೀ ಅದು ಸ್ಕ್ಯಾನಿಂಗ್ ಮಾಡಿಸಿ ಅದು ನೀವು ಬ್ಲಡ್ ಚೆಕಪ್ಪಾ ಅದು ಬಾಡಿ ಸ್ಕ್ಯಾನ್ ಮಾಡ್ತಾರೆ ಮತ್ತು ಅದು ಆಗಾಣ ಅದು ರಿಪೋರ್ಟ್ ಬರಾಣನ್ ನಾವು ನೋಡ್ಬೇಕು ರೀ ಯಾವ ಡಿಸೀ ಇದು ಅದಾ ಅದರ ಮ್ಯಾಲೆ ಟ್ರೀಟ್ಮೆಂಟ ಆಪ್ರೇಷನ್ ನಾವೂ

ಹಾಂ ರೀ ಅದು ನಾವೇ ಅದು ನಾ ಅದು ಸ್ವಲ್ಪ ಇತ್ತೂಂತ ಅದರ ವಾ ಇದು ಪ್ರಿಕಾಷ್ನರಿ ಮೆಷರ್ ಕೊಟ್ಟಿದ್ದು ರೀ ಬಟ್ ಅದು ಹೆಚ್ಚಿಗದೆ ಅನ್ನಿಸ್ತದ ಸೋ ಟ್ಯಾಬ್ಲೇಟ್ಲಿಂದ ಆಗೋದಿತ್ತು ಬಟ್ ಈಗ ಅದು ಮೇಜರ್ ಅದ ಅನಸ್ತದೆ ಸೊ ಅದಕ್ಕೆ ನೀವು ಹಾಸ್ಪಿಟಲಲ್ಲೇ ಒಂದಿನ ಚೆಕಪ್ ಮಾಡಿಸಿ ನೋಡ್ಬೇಕಾಗ್ತದೆ ಸ್ಕ್ಯಾನ್ ಮಾಡ್ದ್ರೇನೇ ಗೊತ್ತಾತದು ಮೇಜರ್ ಪ್ರಾಬ್ಲಮ್ ಏನು ಅಷ್ಟೇನು ಇಲ್ಲ ರೀ ಈಗ ನೋಡಿರಿ ಈಗೆಲ್ಲ ಹೆಚ್ಚಿಗೆ ಆಗ್ಯಾದೆ ರೀ ಈಗ ಎಲ್ಲಿ ಭೀ ಹೋಗ್ರೀ ನೀವು ಅಷ್ಟೇ ಇರ್ತದೆ ನಾ ನಿಮಗೆ ಅಷ್ಟೇ ಎಷ್ಟಾಯ್ತ್ ಅಷ್ಟೇ ಹೇಳತೀನಿ ಹೆಚ್ಚಿಗೇನು ಹೇಳಾಲಾಗೀನಿ ರೀ ಇಲ್ಲ ರೀ ಸರ್ ನಾವೇನೂ ಮಾಡ್ಲಿಕ್ಕೆ ಆಗೋಲ್ಲ ನಾವಿಲ್ಲಿ ವರ್ಕ್ ಮಾಡ್ತೀನಿ ರೀ ನನ್ನ ಕೈಯಾಗೂ ಏನೂ ಇಲ್ಲ ರೀ ಅಷ್ಟೇ ಮ್ಯಾಕ್ಸಿಮಮ್ ಅದು ಹೇಳೀನಿ ರೀ ನಾ ನಿಮಗೆ ಅದ್ರೊಳಗೆ ನಂದೇನೂ ಇರಲ್ಲ ರೀ ಆಯ್ತು ಆಯ್ತು ನೋಡಣ್ ರೀ ನೀವು ಯಾವಾಗ ಬರ್ತೀರಿ ಬನ್ರಿ ಇದು ಬಂದಾಗ ಮಾತಾಡಣಂತ್ ರೀ ಮುಂದೆ ಕೂತ್ತೀನಿ ಎಷ್ಟಾಯ್ತ್ ಮತ್ತೆ ಅದೇ ರೀ ನೀವು ಯಾವಾಗ ಬರ್ಬೇಕೂಂತ ಯೋಚನೆ ಮಾಡೀರಿ ಚಕಪ್ ಮತ್ತು ಹೋಸ್ಪಿಟಲ್ಗೆ ಯಾವಾಗ ಬರ್ತೀರಿ ಆಯ್ತು ರೀ ನೀವು ನಾಳೆ ಭೀ ಬರ್ಬೋದು ರೀ ನಾಳೆ ಬನ್ರಿ ಆಫ್ಟರ್ನೂನ್ ಹ್ಞ್ ಸರಿ ನೋಡಿರಿ ನಾಳೆ ಬನ್ರಿ ನಾಳೆ ಅಲ್ಲಿ ಚೆಕಪ್ ಮಾಡ್ಸಿ ಮಾತಾಡಣಂತ್ ರೀ ಇವಾಗ ರೀ ಅದೇ ಟ್ಯಾಬ್ಲೇಟ್ ತಗೊಳಿ ಈಗ ಸದ್ಯಕ್ಕೆ ಹ್ಞೂ ಅದೇ ತಗೊಳಿ ಕಮ್ಮಿ ಆಗ್ತದೆ ನೋಡಣ್ ರೀ ಇಲ್ಲ ನಾಳೆಯೇ ಬನ್ರಿ ನಾಳೆ ನೋಡಣ್ ರೀ ಹಾಂ ಸರಿ ಓಕೆ ಬಾಯ್